ನಮ್ಮ ಜೀವಿತಾವ್ದದ್ಯಿಲ್ಲಿ ತ ತಂತ್ರಜ್ಞಾನದಲ್ಲಿ ಅಪಾರವಾದ ಬದಲಾವಣೆಯನ್ನು ನಾನು ಗಮನ್ಸಿದ್ದೀನಿ ಬಾಲ್ಯದಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ನಡ್ಕಂಡು ಹೋಗ್ತಾ ಇದ್ವಿ ಎತ್ತಿನ ಗಾಡಿ ಬಳಕೆ ಮಾಡ್ತಾ ಇದ್ವಿ ಕುದುರೆ ಗಾಡಿಯನ್ನು ಉಪಯೋಗ್ಸಿ ಪ್ರಯಾಣ ಮಾಡ್ತಾ ಇದ್ವಿ ಮಾಹಿತಿ ಸಂವಹನಕ್ಕಾಗಿ ಮೊದಲು ಅಂಚೆ ಕಾರ್ಡುಗಳನ್ನು ಇಂಗ್ಲ್ಯಾಂಡ್ ಲೆಟರ್ಗಳನ್ನು ತಂತಿಗಳನ್ನು ಬಳಸ್ತಾ ಇದ್ವಿ ವಿಜ್ಞಾನ ತಂತ್ರಜ್ಞಾನ ಬೆಳೆದಂತೆಲ್ಲ ಎತ್ತಿನ ಗಾಡಿ ಕುದುರೆ ಗಾಡಿಗಳು ಮಾಯವಾಗಿ ಸಾರಿಗೆಯಲ್ಲಿ ಕ್ಷಿಪ್ರ ಬದ್ಲಾವಣೆಯಾಗ್ತಕ್ಕಂಥದ್ದು ನಾವು ಕಂಡ್ವಿ ದ್ವಿಚಕ್ರ ವಾಹನಗಳು ಬಂದವು ತ್ರಿಚಕ್ರ ವಾಹನಗಳು ಬಂದವು ಬಸ್ನಂತಹ ಸಾಧನಗಳು ಬಂದವು ಹಾಗೆನೇ ಕಾರು ರೈಲು ಹಡಗು ವಿಮಾನಗಳಂತಹ ವಾಹನಗಳು ಇನ್ನೂ ನಾವು ಬಳಕೆ ಮಾಡಲಿಕ್ಕೆ ಕಾಣ್ತಾ ಇದ್ದೀವಿ ಇದರಿಂದಾಗಿ ಸಮಯ ಉಳಿತಾಯ ಆಗತಕ್ಕಂಥದ್ದು ತುರ್ತಾಗಿ ಸಾಮಾಗ್ರಿಗಳ ರವಾನೆ ಮಾಡತಕ್ಕಂಥದ್ದಾಗ್ಲಿ ಸುಲಭ ಆಗಿರ್ತಕ್ಕಂತದ್ದು ನಾವು ಕಂಡಿದ್ದೇವೆ ಉಪಗ್ರಹಗಳ ಉಡಾವಣೆಯ ನಂತರ ಇನ್ನೂ ಅಭೂತಪೂರ್ವವಾಗಿ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ದೂರವಾಣಿಗಳು ಜಾರಿಗೆ ಬಂದವು ನಂತರ ತಂತಿ ರಹಿತ ಪೋನ್ಗಳು ಸೆಲ್ ಫೋನ್ ಟ್ಯಾಬ್ಗಳ ಬಳಕೆ ಬಂತು ಅಂತರ್ಜಾಲದಲ್ಲಿ ಮಾಹಿತಿ ರವಾನೆ ಮಾಡ್ಲಿಕ್ಕೆ ಶುರು ಮಾಡಿದರು ಮಾಹಿತಿಗಳನ್ನು ಹಂಚಿಕೊಳ್ಲಿಕ್ಕೆ ಪ್ರಾರಂಭ ಆಯಿತು ಅಂತರ್ಜಾಲದ ಮುಖಾಂತರ ಸಂದರ್ಶನಗ್ಳನ್ನು ಅಭ್ಯರ್ಥಿಗಳು ತಾವು ಇರುವ ಸ್ಥಳದಿಂದಲೇ ನಿರ್ವಹಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಮನೆಯಿಂದಲೇ ಕಚೇರಿ ಕೆಲ್ಸಗಳನ್ನು ನಿರ್ವಹಣೆ ಮಾಡುವಷ್ಟು ತಂತ್ರಜ್ಞಾನ ಮುಂದುವರೆದಿದೆ ಇದು ಮನುಷ್ಯನಿಗೆ ಸಮಯ ಶ್ರಮ ಹಣ ಉಳಿತಾಯ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈ ತಂತ್ರಜ್ಞಾನದಿಂದ ವಿಶ್ವವೇ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈಗ ಈಗಿನ ಕಾಲದಲ್ಲಿ ತಂತ್ರಜ್ಞಾನ ಅಂತಕ್ಕಂಥದ್ದು ಪ್ರತಿ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಆಗಿ ಬದಲಾಗಿದೆ ಅದು ಖಾಸಗಿ ಬದುಕಾಗ್ಬೋದು ಉದ್ಯೋಗದದಲ್ಲಿ ಆಗಿರ್ಬೋದು ಖಾಸಗಿ ಜೀವನದಲ್ಲಿ ಅದನ್ನು ಬಳಸಿಕೊಂಡು ದುಡಿಮೆಗೆ ಬಳಸ್ಕೋಬಹುದು ಹಾಗೆನೇ ಉದ್ಯೋಗದಲ್ಲಿ ಇರತಕ್ಕಂಥವ್ರು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಮಕ್ಕಳ ದತ್ತಾಂಶಗ್ಳನ್ನು ಇಲಾಖೆಯ ತಂತ್ರಾಂಶದಲ್ಲಿ ಅಳವಡ್ಸತಕ್ಕಂಥದ್ದು ಫಲಿತಾಂಶಗಳ ಕ್ರೋಡೀಕರಣ ಅಗತ್ಯ ಮಾಹಿತಿಗಳು ಹಾಗೆನೇ ಪತ್ರ ವ್ಯವಹಾರ ಇವುಗಳನ್ನೆಲ್ಲ ಸಹಿತ ನಾವು ಕಂಪ್ಯೂಟರ್ನಲ್ಲಿ ಅಂತರ್ಜಾಲವನ್ನು ಬಳಸಿಕೊಂಡು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಹಾಗೂ ಸ್ವತಃ ಮಾಡಿದ್ದೇವೆ ಹಾಗಾಗಿ ತಂತ್ರಜ್ಞಾನ ಇಂದು ಮನುಷ್ಯನಿಗೆ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ